ಹಾಂ ಮ್ಯಾಮ್ ಹೇಳಿ ಯಾರು ಓಕೆ ಮ್ಯಾಮ್ ಅಂದರೆ ನೀವು ಪ್ಲೇಸೆಸ್ ಎಲ್ಲ ಕವರ್ ಮಾಡಬೇಕಾ ಮ್ಯಾಮ್ ಹೌದಾ ಮ್ಯಾಮ್ ಎಷ್ಟು ಡೇ ಬರ್ತೀರ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಎಷ್ಟು ದಿನ ಸ್ಟೇ ಆಗಿ ಸ್ಟೇ ಆಗ್ತೀರಾ ಇಲ್ಲಾ ರಿಟನ್ ಹೋಗ್ತಿರ ಮ್ಯಾಮ್ ಓಕೆ ಮ್ಯಾಮ್ ದುರ್ಗದಲ್ಲಿ ತುಂಬ ಪ್ಲೇಸಸ್ ಇದೆ ಮ್ಯಾಮ್ ಬಟ್ ನಾವು ಎಲ್ಲ ಪ್ಲೇಸಸನ್ನೂ ಕವರ್ ಮಾಡ್ತೀವಿ ಕೋಟೆ ಮಠ ಚಂದ್ರವಳ್ಳಿ ಮತ್ತು ಎಲ್ಲ ಪ್ಲೇಸಸನ್ನು ಕವರ್ ಮಾಡಿಸ್ತೀವಿ ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೂ ಚಂದ್ರವಳ್ಳಿ ಆಡು ಮಲ್ಲೇಶ್ವರಕ್ಕೆ ಹೋದರೆ ಚೆನ್ನಾಗಿರುತ್ತೆ ನೇಚರ್ಸ್ ಎಲ್ಲ ಅದನ್ನು ಫಸ್ಟ್ ಕವರ್ ಮಾಡ್ಕೊಬಿಡಣ ಆಮೇಲೆ ಅಲ್ಲಿಂದ ಮಠಕ್ಕೆ ಹೋಗೋಣ ಮಠ ಇಲ್ಲ ಅಂದರೆ ಇದು ಕೋಟೆಗೆ ಹೋಗೋಣ ಕೋಟೆ ನೋಡ್ಕೊಂಬಿಟ್ಟು ಮಠ ಲಾಸ್ಟ್ ಪ್ಲೇಸ್ ಮಠ ನೋಡ್ಕೊಳ್ಳೋಣ ನೋಡ್ಕೊಂಡು ಬರೋಣ ಬಟ್ ಫೀಸ್ ಆಗುತ್ತೆ ಮ್ಯಾಮ್ ಇದಕ್ಕೆ ಹಾಂ ಒನ್ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ಮ್ಯಾಮ್ ನಮ್ಮದು ಹಾಂ ಮ್ಯಾಮ್ ತೌಸ್ ಅಲ್ಲ ಮ್ಯಾಮ್ ಫಿಫ್ತ್ ಇವಾಗ ಹಾಂ ಎತ್ರ ನೀವು ಎಷ್ಟು ಜನ ಬರ್ತಿದ್ದೀರ ಮ್ಯಾಮ್ ಹಾಂ ಒಂದು ಅಂದಾಜು ಒಂದು ಹೌದಾ ಮ್ಯಾಮ್

ಎಸ್ ಮ್ಯಾಮ್ ನಾವು ಕವರ್ ಮಾಡಿಸ್ತೀವಿ ಮ್ಯಾಮ್ ಎಲ್ಲ ಪ್ಲೇಸಸನ್ನು ಕವರ್ ಮಾಡಿಸ್ತೀವಿ ಅಲ್ಲಿ ಕೋಟೆ ಅಲ್ಲಿ ಮತ ಅಲ್ಲಿ ಎಲ್ಲ ಪ್ಲೇಸಸನ್ನು ಕವರ್ ಮಾಡಿಸ್ತೀವಿ ಫಸ್ಟು ಬಟ್ಟೂ ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದರೆ ನೀವು ಚೆನ್ನಾಗಿರೋದು ಮ್ಯಾಮ ಇಲ್ಲೀ ಆಡು ಮಲ್ಲೇಶ್ವರ ಅಂತ ಇದೆ ಅದು ತುಂಬ ಚೆನ್ನಾಗಿದೆ ಮ್ಯಾಮ್ ಅದನ್ ನೋಡ್ಬೇಕಿತ್ತು ಅಂದರೆ ಮಾರ್ನಿಂಗ್ ಬಂದರೆ ನೀವು ಫಾಗ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಂ ಅಲ್ಲಿ ನಾವು ಟ್ರಕ್ಕಿಂಗ್ ಬೇಕಿದ್ದರೆ ಕರ್ಕೊಂಡು ಹೋಗ್ತಿವಿ ಚೆನ್ನಾಗಿದೆ ಅಲ್ಲಿ ಟೆಂಪಲ್ ಇದೆ ಶಿವ ಟೆಂಪಲ್ ಇದೇ ಮೇಲುಗಡೆ ಪೀಕಲ್ಲಿ ಹೋದ್ರೆ ವೀವ್ ದುರ್ಗ ವೀವ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಿಗೆ ಇಷ್ಟ ಆಗುತ್ತೆ ಅಲ್ಲಿಂದ ಮಠ ಎಲ್ಲ ತೋರಿಸ್ತೀವಿ ಓಕೆ ಮ್ಯಾಮ್ ಹಾಂ ಮ್ಯಾಮ್ ಓಕೆ ಮ್ಯಾಮ್ ಆಯಿತು ನಿಮ್ಮ ಕನ್ವಿನಿಯೆಂಟ್ ಮ್ಯಾಮ್ ಸರಿ ಮ್ಯಾಮ್ ಆಯಿತು ಬರಬೇಕಾದ್ರೆ ನನಿಗೆ ಕಾಲ್ ಮಾಡ್ಕೊಂಡು ಬನ್ನಿ ಮ್ಯಾಮ್ ಹ್ಞೂ ಓಕೆ ಓಕ್